ನಾನು ಜೈವಿಕ ಅನಿಲ ಅಥವಾ ಬಯೋಗ್ಯಾಸ್ ಯಂತ್ರವನ್ನು ನೋಡಿದ್ದೇನೆ ಹೌದು ಅದು ಜನರಿಗೆ ತುಂಬ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಹೇಗೇಂತ ಬಂದಾಗ ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸ್ ಅಂತ ಬಂದಾಗ ಅದು ಸಗಣಿಯನ್ನು ಉಪಯೋಗಿಸುವುದರ ಮೂಲಕ ಗ್ಯಾಸನ್ನು ಉತ್ಪತ್ತಿ ಮಾಡಿಕೊಳ್ಳುವುದಕ್ಕೆ ಅಡಿಗೆಯನ್ನು ತಯಾರಿಸಿಕೊಳ್ಳಬಹುದು ಅಂತಲೇ ಹೇಳ್ಬೋದು ಇದರಿಂದ ನಾವು ಯಾವುದೇ ರೀತಿಯ ಹಣವನ್ನು ಪೋಲು ಮಾಡದಂತೆ ಸಗಣಿಯ ಮೂಲಕ ಉಪ ಸಗಣಿಯನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕ ಗ್ಯಾಸನ್ನು ತಯಾರಿಸಿಕೊಂಡು ಅದನ್ನು ಬಯೋಗ್ಯಾಸ್ ಅಂದರೆ ಗೋಬರ್ ಗ್ಯಾಸ್ ಥರ ಮಾಡಿಕೊಂಡು ನಾವು ಆಹಾರವನ್ನು ಉತ್ಪಾದನೆ ಮಾಡ್ಕೋ ಅಂದರೆ ಆಹಾರವನ್ನು ಬೇಯಿಸಿಕೊಳ್ಳುವುದರ ಮೂಲಕ ಅಡಿಗೆಯನ್ನು ತಯಾರಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಇದರಿಂದ ಜನರಿಗೆ ಹಣ ಪೋಲಾಗುವುದಿಲ್ಲ ಹಣ ಉಳಿತಾಯವಾಗುತ್ತದೆ ಸಗಣಿ ಅಂದರೆ ಸಗಣಿ ಅಂತ ಬಂದಾಗ ಹಸುಗಳನ್ನು ಸಾಕಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಆ ಗ್ರಾಮೀಣ ಪ್ರದೇಶದಲ್ಲಿ ಹಸುಗಳನ್ನು ಸಾಕಿರುವುದರ ಮೂಲಕ ಆ ಸಗಣಿ ಏನು ವೇಸ್ಟ್ ಆಗುವುದಿಲ್ಲ ಆ ಸಗಣಿನೆ ಬಳಸೊದರ ಮೂಲಕ ನಾವು ಗ್ಯಾಸನ್ನು ತಯಾರಿಸಿಕೊಂಡು ಅಡಿಗೆಯನ್ನು ಮಾಡುವುದರಿಂದ ಯಾವುದೇ ರೀತಿಯಲ್ಲಿ ಹಣ ಪೋಲಾಗುವುದಿಲ್ಲಅಂತ ಹೇಳ್ಬೋದು